ಕೋಲಾರ ಜಿಲ್ಲೆಯ ಮುಖ್ಯವಾದ ಜನಾಂಗೀಯ ಭಾಷೆ ಎಂದರೆ ಕನ್ನಡ ಮತ್ತು ತೆಲುಗು ಈ ಕನ್ನಡ ಮತ್ತು ತೆಲುಗು ಭಾಷೆ ಎರಡೂ ಸಹ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತೃಭಾಷೆಯಂತೆಯೇ ಮಾತಾಡುತ್ತಾರೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ತೆಲುಗು ಮಾತನಾಡಿದರೆ ಕ ಕೋಲಾರ ಮತ್ತು ಜಿಲ್ಲೆ ರಾಜ್ಯ ತಾಲೂಕು ಮಟ್ಟದಲ್ಲಿ ಕನ ಕನ್ನಡದಲ್ಲಿ ವ್ಯವಹಾರ ನಡೆಸಲಾಗುತ್ತದೆ ಶಾಲಾ ಕಾಲೇಜುಗಳಲ್ಲಿಯು ಸಹ ಕನ್ನಡ ಮತ್ತು ತೆಲುಗನ್ನು ಮಾತನಾಡುತ್ತಾರೆ